ಹಲೋ ನಾವು ತೋಟಗಾರಿಕೆಯಲ್ಲಿ ಪಳಗಿಸಿಕೊಂಡು ಉಪಯೋಗಿಸುವಂಥ ಪ್ ಸಲಕರಣೆಗಳನ್ನು ನಾವು ಉಪಯೋಗ ಮಾಡುತ್ತೇವೆ ಹಾಗೂ ಹಾರೆ ಪಿಕ್ಕಾಸು ಅಥವಾ ತೋಟದ ಕೆಲಸಕ್ಕಾಗಿ ಬೇಡುವ ಬೇಕಾದಂತಹ ಹಲವಾರು ವಿಧಾನದ ನಮ್ಮ ನಮ್ಮಲ್ಲಿ ಬಳಸುವಂತಹ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ ಹಾಗೂ ನಮ್ಮ ಹುಲ್ಲು ತೆಗೀವಂಥ ಮಿಷಿನ್ಗಳು ಇದ್ದರೆ ಅದನ್ನು ಬೇರೆಯವರಿಂದ ತರಿಸಿಕೊಂಡು ಅದನ್ನು ಮಾಡ್ತಾಯಿದ್ದೇವೆ ಈ ಜಾಗದಲ್ಲಿ ಹುಲ್ಲು ಪಡೆಗಳು ಮ ತುಂಬ ಜಾಸ್ತಿ ಇರುವುದರಿಂದ ನಾವು ಪದೇ ಪದೇ ಈ ಸಲಕರಣೆ ಉಪಯೋಗಿಸಿಕೊಂಡು ಮಿಷೀನ್ ಮೂಲಕ ತಂದು ಈ ಜಾಗದಲ್ಲಿ ನಾವು ಒಳ್ಳೆಯ ರೀತಿಯಲ್ಲಿ ಆ ಕೆಲ್ಸವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೂ ಗದ್ದೆಯ ಈ ಕೆಲಸದಲ್ಲಿ ನಾವು ಟ್ರ್ಯಾಕ್ಟರ್ಗಳನ್ನು ಉಪಯೋಗಿಸಿಕೊಂಡು ಬರು ಬಂದು ಅದು ಅದರಿಂದ ಉಳುಮೆ ಮಾಡಿ ಅದರಿಂದ ನಾವು ಗದ್ದೆಯನ್ನು ಬಳಸಿಕೊಂಡು ಒಳ್ಳೆಯ ರೀತಿ ಹದ ಮಾಡಿಕೊಂಡು ಆ ಸಲಕರಣೆ ಇರುವುದು ಇರುವುದರಿಂದ ನಮಗೆ ತುಂಬ ಉಪಯುಕ್ತ ಇದೆ ಹಾಗೂ ನಾವು ನೆಟ್ಟ ನಂತರ ಒಂದು ಮೂರು ನಾಲ್ಕು ತಿಂಗಳವರೆಗೆ ಅದು ಬೆಳೆಗೆ ಬರುವಾಗ ಅದನ್ನು ಮಿಷೀನಿನಲ್ಲೇ ನಾವು ಅದನ್ನು ಯಂತ್ರ ಯಂತ್ರದಿಂದ ನಾವು ಈ ಜಾ ಅದನ್ನು ಗದ್ದೆಯನ್ನು ಕೊಯ್ಯುವ ರೀತಿಯಲ್ಲಿ ಅದನ್ನು ಕೊಯ್ತೇವೆ ಹಾಗೂ ಅದಕ್ಕೆ ಬೇಕಾದಂಥ ಸಲಕರಣೆಗಳು ಬಟ್ಟಿ ಅಥವಾ ಯಾವುದೆ ಥರ ಥರದ ಸಲಕರ್ಣೆಗಳು ಇದ್ದರೆ ಅದ್ನು ತಗೊಂಡು ಹೋಗಿ ಗದ್ದೆಯ ಬಳಿ ಅದನ್ನು ರಾ ಗ ಭತ್ತವನ್ನು ರಾಶಿ ಮಾಡಿ ಅದರಲ್ಲಿ ನಾವು ಬ ಅದನ್ನು ಉಪಯೋಗ ಮಾಡಿಕೊಂಡು ಬರ್ತಾ ಇದ್ದೇವೆ ಹಾಗೂ ಈ ಉಪಯೋಗವನ್ನು ನಾವು ಬಳಸಿಕೊಂಡು ಕೊಳ್ಳುವುದರಿಂದ ನಮಗೆ ತುಂಬ ಅನಾ ತು ಅನುಕೂಲವಾಗಿರುತ್ತದೆ ಮತ್ತು ನಮ್ಮ ಮಿಷನುಗಳು ಯಂತ್ರೋಪಕರಣಗಳು ಬಂದು ಬಂದಿದ್ದರಿಂದ ನಮಗೆ ಈಗ ಅದರಲ್ಲಿ ಉತ್ಪತ್ತಿ ಕಡಿಮೆ ಅಂದ್ರೆ ಕಡಿಮೆ ಇದ್ದರೂ ಕೂಡ ಅದನ್ನು ನಾವು ಬಳಸಿಕೊಂಡು ಈ ಯಂತ್ರದಿಂದ ಒಳ್ಳೆಯ ರೀತಿಯಲ್ಲಿ ನಾವು ಬೆಳೆಯನ್ನು ಸಾಧಿಸಿಕೊಂಡು ಬರ್ತಾ ಇದ್ದೇವೆ ಹಾಗೂ ಈನ್ ಇನ್ನಿತರ ಸಲಕರಣೆಗಳು ನಾವು ಈಗ ನಮಗೆ ಕಾಡಿನಲ್ಲಿ ನಮಗೆ ಕಟ್ಟಿಗೆ ಬೇಕಾದರೆ ಅದನ್ನು ಕಟ್ಟಿ ಕತ್ತಿಯಿಂದ ನಾವು ಬಳಸ್ತೇವೆ ಹಾಗೂ ಅದನ್ನು ಕಟ್ಟಿ ಅದನ್ನು ತಂದು ನಮ್ಮ ಒಳ್ಳೆಯ ರೀತಿಯಲ್ಲಿ ಅದನ್ನು ಹದ ಮಾಡಿಕೊಂಡು ಅದನ್ನು ವ ಬಳಸ್ತಾ ಮನೆಗೆ ಬಳಸ್ತಾ ಇದ್ದೇವೆ ಹಾಗೂ ಈ ಜಾಗದಲ್ಲಿ ನಮಗೆ ತುಂಬ ತೋಟಗಾರಿಕೆ ತೋಟಗಾರಿಕೆ ಮಾಡುವಂಥ ವಿಧಾನಗಳು ತುಂಬ ಬಳಸಿಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ಬೇಕಾಗುವಂಥ ಕತ್ತಿ ಅಥವಾ ಈ ಪಿಕ್ಕಾಸು ಅಥವಾ ಇನ್ನಿತರ ಬಟ್ಟಿಗಳನ್ನು ನಾವು ತಂದು ಈ ಮನೆಯಲ್ಲಿ ಇಟ್ಟುಕೊಂಡು ಬೇಕಾಗುವಂತಹ ಸಮಯದಲ್ಲಿ ಅದನ್ನು ಉಪಯೋಗಿಸಿಕೊಂಡು ಬರ್ತಾ ಇದ್ದೇವೆ ಹಾಗೂ ಈ ನಾವು ಯಾವಾಗಲೂ ಬೆ ರೈತರು ಬೇಕಾಗುವಂತಹ ಸಲಕರಣೆ ಇಟ್ಟುಕೊಂಡೇ ಇರ್ಬೇಕು ಏಕೆಂದರೆ ನಮಗೆ ಬೇರೆಯವರಿಂದ ತಂದು ಬೇರೆ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ತಕ್ಕಂತೆ ನಾವು ಒಳ್ಳೆಯ ರೀತಿಯಲ್ಲಿ ನಮ್ಮ ಮನೆಯಿಂದಲೇ ನಾವು ಇ ಇದ್ದರೆ ಅದಕ್ಕೆ ತಕ್ಕ ತಕ್ಕಂಥ ಬ ಸಲಕರಣೆ ಇದ್ದರೆ ನಮಗೆ ಒಳ್ಳೆಯ ರೀತಿ ಉಪಯೋಗಗಳು ಮಾಡಿಕೊಂಡು ಬರಬೋದು ಅದಕ್ಕಾಗಿ ನಮ್ಮ ಈ ಈ ಸಲಕರಣೆ ತುಂಬ ಉಪಯುಕ್ತವಾದಾಗ ವಾಗ್ ಆಗಿದೆ ಆ ಆ ಪ್ರಕಾರ ನಾವು ಹಲವಾರು ಜಾಗಗಳಲ್ಲಿ ನಮ್ಮ ಈ ನಾಟಿ ಅಥವಾ ವೇಕಲ್ ಹೋಗೋ ಸಾಲು ಸಂದಿಯಲ್ಲಿ ಜಾಗದಲ್ಲಿ ನಮಗೆ ಹುಲ್ಲು ಬಂದರೆ ಅದನ್ನು ಒಳ್ಳೆಯ ರೀತಿಯಾಗಿ ಬಳಸಿಕೊಂಡು ನಮ್ಮ ಜಾಗದಲ್ಲಿ ನಾವು ಉಪಯುಕ್ತವಾದ ಈ ಬೆಳೆಯನ್ನು ತೆಗೆದುಕೊಂಡು ಈ ಜಾಗದಲ್ಲಿ ನಮಗೆ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಅಂದರೆ ಈ ಹುಳು ಈ ಹುಲ್ಲುಗಳು ಜಾಸ್ತಿ ಬಂದರೆ ಜಾಗದಲ್ಲಿ ನಮಗೆ ಬ ಅದರಿಂದ ಕೀಟಗಳು ಜಾಸ್ತಿ ಆಗ್ತದೆ ಅದಕ್ಕೆ ತಕ್ಕಂತೆ ನಾವು ಮುಂದ್ವರ್ಸಿಕೊಂಡು ಅದನ್ನೇ ಯಾವಾಗಲೂ ತಗೆದ್ಕೊಂಡು ನಮಗೆ ತಾ ಇದ್ದೇವೆ ಆ ಪ್ರಕಾರ ಈ ಸಲಕರಣೆಗಳು ನಮ್ಮ ಯಾವ ಕೆಲಸಕ್ಕಾದರೂ ನಮಗೆ ಬಳಸಲಿಕ್ಕೆ ತುಂಬ ಉಪಯುಕ್ತವಾಗಿವೆ